ಅಲೋ ಅಲೋ ಲಕ್ಷ್ಮಣರಾವ್ ಏನ್ರೀ ಆಂ ಲಕ್ಷ್ಮಣರಾವ್ ಏನ್ರೀ ಅದೇ ಸರ ಎರಡು ದಿನ ಆಯಿತು ನಮ್ಮ ಹತ್ರ ಕರೆಂಟ್ ಹೋಗ್ಯಾವೆ ಬ್ಯಾಸಿಗೆ ದಿನದಾಗ ಹೈರಾಣ ಭಾಳ ಹೊಂಟದ ಮಾಡ್ಯದಾ ಮಟ್ಟದಾ ಅಲ್ಲಿ ಬಂದು ಅದು ರಿಪೇರಿ ಮಾಡಿ ಅನುಕೂಲ ಆಗ್ತಿತ್ತು ನೋಡಿ ಸರ್ ಎಲ್ಲ ಕಂಪ್ಲೇಂಟ್ ರೆಜಿಸ್ಟ್ರ್ ಆಗಿದೆ ಸರ್ ಆಗಿದೆ ಅಂತ್ಹೇಳಿ ನಿಮಗ್ ಫೋನ್ ಮಾಡಿದ್ದು ಸರ ನೀವು ಗೌರ್ಮೆಂಟ್ ಸರ್ವೆಂಟೇ ರೀ ನೀವು ಈ ರೀತಿ ದುಡ್ಡು ಕೇಳಿದರೆ ಹ್ಯಾಂಗೆ ದುಡ್ಡು ಪ್ರತಿಯೊಂದಕ್ಕೂ ಸರ ನಿಮ್ಮ ಸಮಸ್ಯೆಗಳ ತಂದು ನಮ್ಮ ಮೇಲೆ ಹಾಕಿದ್ರೆ ಹೆಂಗಾಗತ್ ಸರ ಅಲ್ಲ ಸರ್ ಅದು ಅದ ಖರೆ ಅದಾ ಏನು ಏನೋ ಹೆಚ್ಚು ಹೆಚ್ಚಾರ್ ಹೆಚ್ಚೂಕಡಿಮೆ ಕೊಡೋಮತ್ತ ಬ್ಯಾಸ್ಗೆ ದಿನ ಅದಾ ಆದಷ್ಟು ನಮ್ಮದು ಓ ಓಕೆ ಸರ್ ಓಕೆ ಓಕೆ ಕೊಡೋಣಂತೆ ಬನ್ನಿ ಕೊಡೋಣಂತೆ ಬನ್ನಿ ಓಕೆ ಬನ್ನಿ ಓಕೆ ನಮ್ಸ್ಕಾರ